ಹೌದು ಹೇಳಿ ಹಾಂ ಓಕೆ ವಾಟ್ರು ಮೋಟ್ರೂ ಹಾಳಾಗಿದ್ಯಾ ರಿಪೇರಿ ಮಾಡಿ ರಿಪೇರಿ ಮಾಡೋದಕ್ಕಿಂತ ಹೊಸತೇ ಹಾಕ್ಬೋದಲ್ವ ನಿಮ್ದು ಎಷ್ಟು ಫ್ಲೋರಿಂದ್ ಮನೆ ಸರು ಒಂದು ಫ್ಲೋರಾ ಹಾಗಿದ್ದರೆ ನಿಮ್ಗೆ ಅರ್ಧ ಅರ್ಧ ಎಚ್ ಪಿ ಸಾಕಾಗುತ್ತೆ ಸರು ಅರ್ಧ ಎಚ್ ಪಿ ನೀವು ಒಂದು ಫ್ಲೋರ್ ಫ್ಲೋರಿಗೆ ಸಾಕಾಗುತ್ತೆ ಒಂದು ಹಾಂ ಸರ್ ಅರ್ಧ ಎಚ್ ಪಿಗೆ ನಿಮಗೆ ಒಂದು ನಾಲ್ಕರಿಂದ ನಾಲ್ಕುವರೆ ಸಾವಿರವರೆಗೆ ಮೋಟ್ರಿಗೆ ಖರ್ಚು ಬೀಳುತ್ತೆ ಹಾಂ ನಾಲ್ಕರಿಂದ ನಾಲ್ಕುವರೆ ಖರ್ಚು ಬೀಳುತ್ತೆ ಇಲ್ಲ ಅದು ಮೋಟ್ರು ಚಾರ್ಜು ಮೋಟ್ರ್ ಚಾರ್ಜ್ ಹೇಳಿದ್ದದ್ ನಾನು ನಿಮಗೆ ಹೌದು ಫಿಟ್ ಮಾಡುವ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಲೇಬರ್ ಫೇರ್ ಅಂದರೆ ಡಿಸ್ಟೆನ್ಸ್ ನೋಡಿ ನಾವು ಲೇಬರ್ ಚಾರ್ಜ್ ಹಾಕ್ತೇವೆ ಹಂಗಾಗಿ ಈಗ ಹತ್ತಿರ ಇರೋದ್ರಿಂದ ಜಾಸ್ತಿ ಏನೂ ಹಾಕೋಲ್ಲ ಒಂದು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರುಪೀಸು ಮೋಟ್ರ್ ಫಿಕ್ಸ್ಗೆ ಚಾರ್ಜ್ ಹಾಕ್ತೇವೆ ವಾರಂಟಿ ಇದೆ ಸರ್ರು ವಾರಂಟಿ ಎರಡು ವರ್ಷ ಇದೆ ಎರಡು ವರ್ಷ ಇದ್ದಾವೆ ಸಾರು ವಾರೆಂಟಿ ಹಾಂ ನಾವು ಮೋಟ್ರು ತಗೊಂಡೋಗಿ ಅದನ್ನು ಸರಿ ಮಾಡಿ ತೊಗೊಂಡ್ಬರ್ತೇವೆ ಒಂದು ವೇಳೆ ಸರಿ ಆಗಿಲ್ಲ ಅಂದರೆ ಮೋಟ್ರಿಗೆ ಬೇರೆ ಪೀಸು ರಿಪ್ಲೇಸ್ ಮಾಡ್ತೇನೆ ನಿಮಗೆ ವಾರೆಂಟ್ ಸಿಡ್ಲಿಗೆ ಸಿಡಿಲು ಬಡಿದ್ದಿದ್ದಕ್ಕೆ ವಾರಂಟಿ ಬರುವುದಿಲ್ಲ ಮತ್ತೆ ನೋಡುವ ಆ ಥರ ಏನಾದ್ರೂ ಇದ್ದರೆ ಮತ್ತೆ ಅದನ್ನು ಏನಾದ್ರು ಮಾಡಿ ಕೊಡುವ ನಿಮಗೆ ಹಾಂ ಮಾಡ್ಬೋದು ಸರ್ ಒಂದು ಐದು ಸಾವಿರವರೆಗೆ ಆಗ್ಬೋದು ಹಾಂ ಹೌದು ನಮ್ಮದು ಹಳೆಯದು ಪೈಪೆಲ್ಲ ಹಳೆಯದು ಇದೆಯಲ್ಲ ಹೊಸ ಪೈಪೇನು ಹಾಕಬೇಕಾಗಿಲ್ಲ ಮೋಟ್ರ್ ಒಂದು ಹೊಸದು ಹಾಕಿದರೆ ಆಯ್ತು ಹಾಂ ಚೇಂಜ್ ಮಾಡಿ ಕೊಡ್ಬೋದು ಸರ್ ಅದ್ರಲ್ಲೇನು ಪ್ರಾಬ್ಲಮ್ ಇಲ್ಲ ಹೌದು ಸರ್ರ ಮೋಟ್ ಮೋಟ್ರಿಂದ ಖಾಲಿ ಮೋಟ್ರು ಮಾತ್ರ ಬರುವುದು ವಾರಂಟಿಗೆ ಆ ಥರ ಎಕ್ಸ್ಟ್ರಾ ಮೆಟಲ್ ಪೈಪೆಲ್ಲ ಬರುತ್ತಲ್ವ ಅದರಲ್ಲಿ ಅದೆಲ್ಲ ಮೋಟ್ರಲ್ಲಿ ಮೋಟ್ರು ಬಿಟ್ಟು ಅದಕ್ಕೆಲ್ಲ ವಾರಂಟಿ ಬರೋಲ್ಲ ಸರ್ ಇಲ್ಲ ಅದಕ್ಕೆಲ್ಲ ವಾರಂಟಿ ಬರುದಿಲ್ಲ ಯಾವ್ದು ಸರ್ರ ಹೌದು ಅದನ್ನ ಬೇರೆನೇ ಹಾಕ್ಬೇಕಾಗ್ತದೆ ಸರ್ರ ಅದು ಮೊದ್ಲಿಂದೇ ನಮಗೆ ಸಿಗುತ್ತಲ್ವ ರಿಪ್ಲೇಸ್ ಮಾಡ್ಲಿಕ್ಕಲ್ವ ನಮ್ಗೆ ಇರುವುದು ಅದ್ರಲ್ಲೇ ಕೊಡ್ಬೋದು ಅದ್ರಲ್ಲೇ ಕೊಡ್ಬೋದು ಹೌದು ಸರಿ ಸರ್ ನೀವು ನನಗೆ ಕಾಲ್ ಮಾಡಿ ಸರ್ ಸರಿ ಓಕೆ ಓಕೆ ಸರ್